ಕಾರ್ಖಾನೆಗಳು ಫಸ್ಟು ಜನಗಳೆಲ್ಲ ಬೇರೆ ಊರ್ಗಳ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದರು ಮೈಸೂರಲ್ಲಿ ಕಾರ್ಖಾನೆ ಫ್ಯಾಕ್ಟ್ರಿಗಳೇ ಇರಲಿಲ್ಲ ಈಗ ಆಗ ಆ ಸಮಸ್ಯೆಗಳೇ ಇಲ್ಲ ಆ ಸಮಸ್ಯೆಗಳಿಗೆ ಮೈಸೂರೊಂದು ಪುಲಿಸ್ಟಾಪ್ ಇಟ್ಟಿದೆ ಇಲ್ಲೇ ವಿಧ ವಿಧವಾದ ಕಾರ್ಖಾನೆಗಳು ಮತ್ತು ಗಾರ್ಮೆಂಟ್ಸುಗಳು ಫ್ಯಾಕ್ಟರಿಗಳು ಮತ್ತು ಟಾಟಾ ಮೋಟರ್ಸ್ ಕಂಪನಿಗಳು ಮತ್ತು ಕಾರ್ ಸೋ ರೂಮು ಬೈಕ್ ಶೋ ರೂಮು ಈ ಥರ ಎಲ್ಲ ಉದ್ಯೋಗಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ನಿರುದ್ಯೋಗಿಗಳು ಅಲ್ಲೋಗಿ ಕೆಲಸ ಮಾಡೊದರಿಂದ ಅವ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಮನೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಷ್ಟೋ ಬಡ ಕುಟುಂಬಗಳಿಗೆ ಅವಕಾಶ ಆಗುತ್ತೆ ಅದರಿಂದ ಎಷ್ಟೋ ಫ್ಯಾಮಿಲಿಗಳು ತುಂಬ ಖುಷಿ ಖುಷಿಯಿಂದ ಇದೆ ಮತ್ತೆ ಗೃಹಿಣಿ ಹೌಸ್ ವೈಫ್ ಅಂತಲೇ ಮದುವೆಯಾದ ಹೆಣ್ಣು ಮಕ್ಕಳಿಗೆ ನಾಲ್ಕು ಗೋಡೆ ಮಧ್ಯವೇ ಇರುವಂಥ ಅವಕಾಶ ಇರುವಂಥ ಸಾಧ್ಯತೆ ಇದ್ದಾಗ ಈ ಗಾರ್ಮೆಂಟ್ಸ್ ಅನ್ನೋ ಫ್ಯಾಕ್ಟರಿಗಳು ಓಪನ್ ಆದಮೇಲೆ ಆ ಹೆಣ್ಣು ಮಕ್ಕಳಿಗೆ ನಾವು ದುಡಿಬೇಕು ನಮಗೂ ನಮ್ಮ ಕೈಯಲ್ಲೂ ನಾಲ್ಕು ಕಾಸು ಇದ್ದರೆ ಮನೆಗೆ ಇನ್ನೂ ಹೆಲ್ಪಾಗುತ್ತೆ ಅನ್ನೋ ಕಾರಣದಿಂದ ಆ ಗಾರ್ಮೆಂಟ್ಸುಗಳು ನೊಂದ ಗೃಹಿಣಿಯರು ಗೃಹಿಣಿಗಳಿಗೆ ಹೆಲ್ ಸಹಾಯ ಮಾಡಿದೆ ಮತ್ತು ಆ ಫ್ಯಾಕ್ಟರಿಗಳಲ್ಲಿ ಪ್ರತೀ ಹೆಣ್ಣುಮಕ್ಕಳ ಹೆಣ್ಣು ಮಕ್ಕಳೇ ಅಂತ ಅಲ್ಲ ಗಂಡು ಮಕ್ಕಳು ಕೂಡ ಸಹ ಗಂಡು ಮಕ್ಳಿಗು ಕೂಡ ಹೆಲ್ಪಾಗಿದೆ ಅದರಿಂದ ತುಂಬ ಸಹಾಯ ಆಗಿದೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಲೆಲ್ಲ ಪಿ ಎಫು ಇ ಎಸ್ ಐ ಅಂತ ಹೆಲ್ಪ್ ಮಾಡ್ತಾರೆ ಮತ್ತು ಅಲ್ಲಿ ಇಂದ ಬರೋ ಈಗ ಈಗ ಮಕ್ಳು ಇರುತ್ತೆ ಮಕ್ಕಳು ನೋಡಿಕೊಂಡು ತಾಯಿ ಕೆಲಸ ಮಾಡೋಕಾಗಲ್ಲ ಆಗ ಅವ್ರಿಗೇ ಅಂತಲೇ ಮಕ್ಕಳಿಗೆ ಅಂತಲೇ ಸಪ್ರೇಟು ಚೈಲ್ಡ್ ಹುಮೆನ್ ಅಂತ ಒಂದು ಅಲ್ಲೇ ಒಂದು ಕ್ಲಾಸಿರುತ್ತೆ ಅಲ್ಲಿ ಡೇ ಕೇರ್ ಅನ್ನೋ ಅವ್ರನ್ನು ಅವ್ರ ಮಕ್ಕಳುಗಳ್ನ ನೋಡಿಕೊಳ್ಳೊ ಬೇರೆ ಅವರು ಟೀಚರ್ಸುಗಳಿರ್ತಾರೆ ಅವರೆಲ್ಲ ಮಕ್ಕಳನ್ನು ನೋಡಿಕೊಂಡು ಕೆಲ್ಸಾ ಮಾಡೋ ಅವಕಾಶ ಫ್ಯಾಕ್ಟರಿಗಳಲ್ಲಿ ಆ ಮಾಡ್ಕೊಟ್ಟಿದ್ದಾರೆ ಸಹಾಯ ಅನ್ನೊ ಅನ್ನು ಸಹಾಯಾಗಿದೆ ಮಕ್ಕಳ್ನು ನೋಡಿಕೊಂಡು ಕೆಲ್ಸಾ ಮಾಡೋ ಅವಶ್ಯಕತೆ ಅವ್ರಿಗಿದೆ ಅದರಿಂದ ಅವ್ರಿಗೆ ತುಂಬ ಸಹಾಯ ಆಗಿದೆ ಜಾಸ್ತಿ ಗಾರ್ಮೆಂಟ್ಸುಗಳಲ್ಲಿ ಮಕ್ಳೂ ದ ಇರುತ್ತೆ ಆಮೇಲೆ ತಾಯಂದಿರು ಕೆಲಸ ಮಾಡೋ ಅವ್ಕಾಶ ಇದೆ ಅದರಿಂದ ಈ ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸ ಹೆಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗ್ ಕೆಲ್ಸಗಳು ಕೊಡ್ತಾರೆ ಮತ್ತು ಮ್ಯಾನೇಜರ್ಸ್ ಮತ್ತು ಸೂಪರ್ವೈಸರ್ ಅವ್ರುಗಳು ಚೆನ್ನಾಗಿ ಹೆಲ್ಪ್ ಇದು ವರ್ಕರ್ಸುಗಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಆದ್ದರಿಂದ ಇನ್ನು ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಬರಲಿ ಅವುಗಳ್ಗೆ ಯಾವುದೇ ತೊಂದರೆ ಇಲ್ಲದೆ ಅವುಗಳು ತುಂಬ ಎತ್ರಕ್ಕೆ ಬೆಳೀಲಿ ಒಂದು ನಮ್ಮಂಥ ಬಡ ವರ್ಕರ್ಸುಗಳ್ಗೆ ಇನ್ನೂ ಹೆಚ್ಚು ಹೆಚ್ಚು ಹೆಲ್ಪಾಗಲಿ ಇನ್ನೂ ಮೈಸೂರಲ್ಲಿ ಕಾರ್ಖಾನೆಗಳು ಬೆಳಿತಾ ಬರಲಿ ನಮ್ಮಂಥ ನಿರುದ್ಯೋಗಿಗಳು ಚೆನ್ನಾಗಿ ಓದಿರ್ತಾರೆ ಅವ್ರಿಗೆ ಉದ್ಯೋಗಗಳು ಸಿಕ್ಕಿರೋಲ್ಲ ಅಂತ ನಿರುದ್ಯೋಗಿಗಳಿಗೆ ಹೆಲ್ಪಾಗಲಿ ಸಹಾಯ ಆಗಲಿ ಎಷ್ಟೋ ಬಡ ಕುಟುಂಬಗಳು ಬೆಳವಣಿಗೆಯಾಗ್ಲಿ ಅಂಥ ಫ್ಯಾಕ್ಟರಿಗಳಿಂದ ಮತ್ತು ಕಾರ್ಖಾನೆಗಳಿಂದ ಟಾಟಾ ಮೋಟರ್ಸುಗಳಿಂದ ಟಿ ವಿ ಎಸ್ ಶೋ ರೂಮುಗಳಿಂದ ಬೆಳ್ವಣಿಗೆಯಾಗ್ಲಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಖಾನೆಗಳು ಬರಲಿ ಮೈಸೂರಲ್ಲಿ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡೋ ಅನಿವಾರ್ಯತೆ ಸ್ಟಾಪಾಗಲಿ ಮೈಸೂರಲ್ಲೇ ಎಷ್ಟೋ ಅನಿವಾರ್ಯ ಕಾರ್ಖಾನೆಗಳು ಜಾಸ್ತಿಯಾಗಲಿ ಇಲ್ಲೇ ಎಲ್ಲ ಜನಗಳು ಅವ್ರವರ ಕೆಲಸಗಳ್ನ ಮಾಡಿಕೊಂಡು ಅವ್ರದ್ದೆ ಅಂಥ ಲೈಫನ್ನ ಲೀಡ್ ಮಾಡೋ ಅಂಥ ಅವ್ಕಾಶ ಮಾಡಿಕೊಡ್ಲಿ ಅಂಥ ಇನ್ನೂ ಹೆಚ್ಚು ಕಾರ್ಖಾನೆಗಳಿಗೆ ಹೆಚ್ಚೆಚ್ಚು ಉದ್ಯೋಗಗಳು ಜಾಸ್ತಿಯಾಗಲಿ ಅಂತ ಹೇಳಿ ಹೇಳುತ್ತಾ ಇವುಗಳಿಗೆ ಜಿಲ್ಲಾ ಆರ್ಥಿಕತೆ ಮತ್ತು ಪ್ರಾಮುಖ್ಯವಾದ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಸ್ಥಳಿಯದಲ್ಲೂ ಈಗ ಕೆಲವು ಈಗ ನಮ್ಮ ಕೆಲವು ಏರಿಯಾಗಳಿಂದ ತುಂಬ ದೂರ ಇರುತ್ತೆ ಆ ಥರ ಇದ್ದರೆ ಅಲ್ಲೇ ಹತ್ತಿರದಲ್ಲೇ ಇರುವಂಥ ಇನ್ನೂ ಹೆಚ್ಚು ಕಂಪನಿಗಳು ಒಪನ್ನಾಗ್ಲಿ ಅಂತ ಆಶಿಸ್ತಾ ಕೈಕರ್ಯ ಕೈಗಾರಿಕೆಗಳಲ್ಲಿ ಇನ್ನೂ ಹೆಚ್ಚು ಇನ್ನು ಕೈಗಾರಿಕೆಗಳು ಹೆಚ್ಚಾಗಲಿ ಎಲ್ಲ ರೀತಿಯಾದಂಥ ಬೆಳವಣಿಗೆ ಅದಕ್ಕಿರಲಿ ಅಂತ ಕೇಳ್ಕೊಳ್ಳೋದು ಟಿ ವಿ ಎಸ್ ಲಿಮಿಟೆಡ್ ಮೋಟರ್ಸ್ ವಾಹನಗಳನ್ನು ಮತ್ತು ಅದರ ಬಿಡಿ ಭಾಗಗಳು ಎಲ್ಲ ಕಡೆ ಸಿಗೋಲ್ಲ ಕೆಲವು ಗಾಡಿಗಳದ್ದು ಅದೇ ಕಂಪ್ನಿಗಳ್ಗೆ ಹೋಗಬೇಕು ಅನ್ನೋದಿರುತ್ತೆ ಅದೇ ಈ ಕಂಪ ಕಾರ್ಖಾನೆಗಳಲ್ಲಿ ಎಲ್ಲ ರೀತಿದೂ ಅಲ್ಲೇ ಸಿಗುತ್ತೆ ಆದ್ದರಿಂದ ಬಿಡಿ ಭಾಗಗಳನ್ನು ವಾಹನದ ವಾಹನ ತುಂಬ ಚೆನ್ನಾಗಿ ಅಲ್ಲೋಗಿ ಅಲ್ಲೇ ಹೋಗಿ ಆ ಗಾಡಿಗಳಿಗೆ ಅದರದ್ದೇ ಆದಂತಹ ಬಿಡಿ ಭಾಗಗಳನ್ನು ಹಾಕಿಸ್ಕೋಬೋದು ಅದರಿಂದ ಅವ್ರಿಗೂ ಅನುಕೂಲ ಇರುತ್ತೆ ಇವ್ರಿಗೂ ಅನುಕೂಲ ಇರುತ್ತೆ ಅದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಇನ್ನೂ ಹೆಚ್ಚು ಕೈಗಾರಿಕೆಗಳು ಬರಲಿ ಇನ್ನು ಇನ್ನೂ ಹೆಚ್ಚು ಹೆಚ್ಚು ಕಾರ್ಖಾನೆಗಳು ಉತ್ಪತ್ತಿಯಾಗಲಿ ಅಂತ ಕೇಳ್ಕೊತೀನಿ